ನಾವು ಹಲವಾರು ದಿನ ಹೊರಗೆ ಹೋಗ್ಬೇಕಾದಾಗ ನಮ್ಮ ಗಿಡಗಳನ್ನು ನಮ್ಮ ಮನೆಯಲ್ಲಿ ಹಿರಿಯರಿಗೆ ಹೇಳಿ ಹೋಗುತ್ತಿದ್ದೆವು ಆ ಗಿಡಗಳನ್ನು ಕಾಳಜಿಯಿಂದ ನೋಡ್ಕೊಳ್ಳಿ ಎಂದು ಇಲ್ಲ ಯಾರಾದರೂ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ತಿಳಿಸುತ್ತಿದ್ದೆವು ನಾವು ಬರುವುದು ಒಂದು ದಿನ ಅಥವಾ ಎರಡು ದಿನ ತಡವಾದಲ್ಲಿ ನಮ್ಮ ಗಿಡಗಳಿಗೆ ನೀರನ್ನು ಹಾಕಿ ಪೋಷಣೆ ಮಾಡಿ ಗಿಡಗಳು ಹಾಳಾಗದಂತೆ ಕಾಳಜಿಯನ್ನು ವಹಿಸಿ ಎಂದು ಅವರಿಗೆ ಕೆಲಸ ನೇಮಿಸುತ್ತಿದ್ದು ನೇಮಿಸಿ ಹೋಗುತ್ತಿದ್ದೆವು ನಮ್ಮ ಅಕ್ಕಪಕ್ಕದ ಮನೆಯವರು ಕೊಂಚವೂ ಬೇಸರ ಪಡದೆ ನಾವು ಹೇಳಿದ ಕೆಲಸಾನ ಮಾಡುತ್ತಿದ್ದರು ಅವುಗಳನ್ನ ಹಾಗೆಯೇ ಗಿಡಗಳನ್ನು ಕಾಳಜಿಯಿಂದ ವಹಿಸುತ್ತಿದ್ದರು ಈ ರೀತಿ ಮಾಡಿದ್ದಲ್ಲಿ ಗಿಡಗಳನ್ನು ಕಾಳಜಿಯನ್ನು ನು ಕಾಳಜಿಯಿಂದ ನೋಡಿಕೊಂಡಿದ್ದರು ನಾವು ಮತ್ತೆ ತಿರುಗಿ ಮನೆಗೆ ಬಂದಾಗ ಗಿಡಗಳು ನಾವು ಮೊದಲು ಹೇಗೆ ಲವಲವಿಕೆಯಿಂದ ಬೆಳೆಸಿದ್ದೆವೋ ಅದೇ ರೀತಿ ಗಿಡಗಳು ಸುರಕ್ಷಿತವಾಗಿದ್ದವು ಅವರು ಅದೇ ರೀತಿ ಕಾಳಜಿಯಿಂದ ಗಿಡಗಳನ್ನು ಬೆಳೆಸಿದ್ದರು ಗಿಡಗಳಿಗೆ ನೀರನ್ನು ಹಾಕಿ ಗೊಬ್ಬರ ಹಾಕಿ ಪೋಷಣೆಯಿಂದ ನೋಡಿಕೊಂಡಿದ್ದರು ಈ ಕಾಳಜಿಯನ್ನು ನಾವು ನೋಡಿ ತುಂಬ ಸಂತೋಷಪಟ್ಟೆವು